ನಾನು ಮೊ ಸರ್ ಮೊನ್ನೆ ನಾವು ಆರ್ಡ್ರ್ ಮಾಡಿದ್ವಿ ಒಂದು ತ್ರೀ ಕುರ್ತಾಸ್ ಆರ್ಡ್ರ್ ಮಾಡಿದ್ದೆ ಅದ್ರಲ್ಲಿ ಒಂದು ಕುರ್ತಾ ಮಾತ್ರ ಚೆನ್ನಾಗಿ ಬಂದಿದೆ ಅದ್ರಲ್ಲಿ ಎರಡು ಕುರ್ತಾ ನನ್ನದು ಒಂದು ಸೈಝ್ ಫಿಟ್ ಆಗ್ತಿಲ್ಲ ಒಂದು ಕಲರ್ ನಾನು ಹೇಳಿರೋ ಆರ್ಡರೇ ಬಂದಿಲ್ಲ ಬಟ್ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಅಷ್ಟು ಚೆನ್ನಾಗಿ ತೋರಿಸ್ತೀರ ಬಾಡಿ ಫಿಟ್ಟಿಂಗು ಆಗಿರ್ಬೊದು ಪ್ರಾಡಕ್ಟು ಕಾಟನ್ ಇದೆ ಅಂತೆಲ್ಲ ಹೇಳಿ ತೋರಿಸ್ತೀರ ಬಟ್ ಈಗ ಆರ್ಡ್ರ್ ಬಂದಿರೋದು ನೋಡಿದ್ರೆ ನಮ್ಗೆ ಯಾವುದೂ ಸೆಟ್ ಆಗ್ತಿಲ್ಲ ಮೊನ್ನೆ ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿರೋ ಇದೇ ಥರ ಒಂದು ಡ್ರಸ್ಸೂ ಲಾಂಗ್ ಫ್ರಾಕ್ ಆರ್ಡ್ರ್ ಮಾಡಿದ್ದೆ ಅದಕ್ ಸಹ ಹಿಂಗೆ ಫಸ್ಟ್ ಟೈಮ್ ಯೂಸ್ ಮಾಡಿ ವಾಶ್ ಮಾಡಿದ ತಕ್ಸ್ ತಕ್ಷಣ ಕಲರ್ ಹೋಗಿದೆ ಮತ್ತು ಶೇಡ್ ಆಗಿದೆ ಔಟ್ಸೈಡ್ ಯೂಸ್ ಮಾಡ್ಬೇಕಾದ್ರೆ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಿದೆ ಯಾಕೆ ಈ ಥರ ಪ್ರಾಡ ಪ್ರಾಡಕ್ಟ್ಸನ್ನ ಕಸ್ಟಮರ್ಸ್ಗೆ ಸಜೆಸ್ಟ್ ಮಾಡ್ತಿದೀರಾ ನಾನೂ ಈಗ ಸ ಇಲ್ಲಿ ತುಂಬ ಡಿಸಪಾಯಿಂಟ್ ಆಗಿದೆ ಸರ್ ನನಗೆ ಮೂರು ಕುರ್ತಾ ಇಷ್ಟಪಟ್ಟು ಆರ್ಡರ್ ಮಾಡಿದೆ ಅದ್ರಲ್ಲಿ ಒಂದು ಮಾತ್ರ ಚೆನ್ನಾಗಿ ಕೊಟ್ಟಿದ್ದೀರ ಎರಡು ನಾನು ಇಂಪಾರ್ಟೆಂಟ್ ಫಂಕ್ಷನ್ಗೋಸ್ಕರ ಆರ್ಡ್ರ್ ಮಾಡಿದ್ದು ಅದು ಈಗ ನಾನು ಟೈಮ್ಗೆ ಯಾವ್ದು ಅಂತ ಹಾಕ್ಕೊಳ್ಲಿ ಹೇಳಿ ನಿಮ್ಮ ಒಂದು ಆ್ಯಪನ್ನ ನಾನು ಅಷ್ಟು ನಂಬಿ ನಿಮ್ಮ ಆ್ಯಪಲ್ಲಿ ಆಡ್ರು ಮಾಡಿದ್ರೆ ನೀವು ಕಸ್ಟಮರ್ಸ್ಗೆ ಈ ಥರನಾ ರೆಸ್ಪಾನ್ಸ್ ಕೊಡ್ತೀರಾ ಸ ಇನ್ನೊಂದು ಸಲ ಈ ಥರ ಆಗಬಾರ್ದು ಸರ್ ಮತ್ತು ರೀಫಂಡ್ ಕೂಡ ಕ್ ಟೈಮ್ ಕರೆಕ್ಟಾಗಿ ಆಗ್ತಿಲ್ಲ ನಾವು ಟ ಏನೋ ನಿಮ್ಮ ಆ್ಯಪನ್ನ ನಂಬಿ ನಾನು ನಿಮ್ಮ ಇದನ್ನು ನಂಬಿ ಯಾವುದೋ ಒಂದು ಆಗಿರ್ಬೋದು ಇವಾಗ ಆಡ್ರ್ ಮಾಡ್ತಿರೋ ಟೈಮ್ಗೆ ಸರ್ಯಾಗಿ ಅದನ್ನು ಕರೆಕ್ಟಾಗಿ ಡೆಲ್ವರ್ ಮಾಡಬೇಕಲ್ಲ ಕಸ್ಟಮರ್ಗೆ ಈ ಥರ ಮೋಸ ಆದರೆ ನಾವು ಯಾರಿಗೂ ಏನೂ ಸಜೆಸ್ಟ್ ಮಾಡೋದಕ್ಕೂ ಆಗಲ್ವಲ್ಲ ನಾವು ಮತ್ತು ಪರ್ಚೇಸ್ ಮಾಡೋದಕ್ಕೂ ಆಗೋದಿಲ್ಲ ಕಸ್ಟಮರ್ಗೆ ಆಡಿಬಲ್ ಆಗೂ ಇರೋದಿಲ್ಲ ಮತ್ತು ನಾವು ಏನಾದರೂ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಕೂಡ ಸರ್ಯಾಗಿ ಬರೋಲ್ಲ ಮಾಡ್ತೀವಿ ಮೇಡಮ್ ರೀಫಂಡ್ ಮಾಡ್ತೀವಿ ಅಂತಲೇ ಹೇಳ್ತೀರ ಒಂದೂ ಕೂಡ ಕರೆಕ್ಟಾಗಿ ನಡೆಸ್ಕೋತಿಲ್ಲ ಇಲ್ಲ ಪ್ರಾಡಕ್ಟ್ ಕರೆಕ್ಟಾಗಿ ಸೈ ಕೊಡಿ ರೇಟಿಂಗ್ಸ್ ಕೂಡ ಫೋರ್ ರೇಟಿಂಗ್ಸ್ ಇರುತ್ತೆ ಬಟ್ ಕೊಡೋ ಪ್ರಾಡಕ್ಟ್ಸ್ ನೋಡಿದ್ರೆ ಈ ಥರ ಇರುತ್ತೆ ನಿಮ್ಮದು ಈ ಥರ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಸರ್ ನಮಗೆ ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಬೇಡಿ ಈ ಸಲ ನಮ್ಗೆ ಎರಡು ಕುರ್ತಾನೂ ಅರ್ಜೆಂಟಾಗಿ ರೀಫಂಡ್ ಮಾಡಿಕೊಡಿ ಇಲ್ಲ ಎಕ್ಸ್ಚೇಂಜ್ ಆಫರ್ ಏನಾದರೂ ಕೊಟ್ಟರೆ ಒಳ್ಳೆಯದಾಗತ್ತೆ ಸರ್